ನಾನು ಕುಷ್ಕಾ ಮಾಡ್ತೆನೆ ನನಗೆ ಅಡುಗೆ ಕಲಿಯುವ ಟೈಮ್ನಲ್ಲಿ ನಮ್ಮಕ್ಕ ಕಲಿಸಿದ್ದು ಆದರೆ ನಮ್ಮಕ್ಕ ನನಗೆ ಕಲಿಯಕ್ಕೆ ಬತ್ತಾಯಿರ್ಲಿಲ್ಲ ನಮ್ಮಕ್ಕ ಕಲ್ಸ್ತಾಯಿದ್ರು ಆದರೆ ನಾನು ಅಡುಗೆ ಮಾಡ್ತಾಯಿದ್ದೆ ಅಂ ದೆ ಆವಾಗ ಚೆನ್ನಾಗೇ ಬತ್ತಾಯಿರ್ಲಿಲ್ಲ ಸರಿ ಬತ್ತಾಯಿರ್ಲಿಲ್ಲ ನಮ್ಮಕ್ಕ ಕಲ್ಸ್ತಾಯಿದ್ರು ಹೀಗೆ ಮಾಡು ಹಾಗೆ ಮಾಡು ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಮಾಡ್ತಾಯಿದ್ದೆ ನಮ್ಮಕ್ಕ ಮದುವೆಯಾಯಿತು ಆಮೇಲೆ ನಮ್ಮಕ್ಕ ನಾನೇ ಮಾಡ್ತಾಯಿದ್ದೆ ಅಡುಗೆ ಆದರೆ ಚೆನ್ನಾಗೇ ಬಂತು ಅಡುಗೆ ಮಾಡೋದು ಕಲ್ಕೊಂಡು ಬಂದುಬಿಟ್ಟೆ ಆಮೇಲೆ ನನಗೆ ಮದುವೆಯಾಯಿತು ನಾನು ಮತ್ತೆ ಕಲಿಯದೆ ಆಮೇಲೆ ಇಲ್ಲಿ ಬಂದು ಅಡುಗೆ ಮಾಡೋದು ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೆ ನಾನು ಮದುವೆ ಆದಮೇಲೆ ಜಾಸ್ತಿ ಮಾಡೋದು ಕಲಿತೆ ಆದರೆ ನನಗೆ ಜಾಸ್ತಿ ಖಿಚಡಿ ಆ ಥರ ಮಾಡೋಕ್ಕೆ ಬತ್ತಾಯಿರ್ಲಿಲ್ಲ ನಮ್ಮ ಅಕ್ಕ ಹೇಳಿಕೊಟ್ಟರು ಈ ಥರ ಮಾಡು ಅಂತ ನಾನು ಮಾಡ್ತಾ ಇದ್ದೀನಿ ಅಂದರೆ ಚೆನ್ನಾಗೇ ಬಂತು ಈವಾಗ ಎಷ್ಟು ಬೇಕು ಅಂದ್ರೆನು ನಾನು ಅಡಿಗೆ ಮಾಡ್ತೀನಿ ಆದರೆ ಚೆನ್ನಾಗೇ ಬರ್ತಾಯಿದೆ ಆದರೆ ಬಂದು ಎಲ್ಲಾರಿಗೂ ಎಲ್ಲರ ಮನೆಗೂ ಮಾಡಿ ಮಾಡಿದರೇನು ಚೆನ್ನಾಗಿದೆ ಅಂತ ಇದು ಮಾಡ್ತಾರೆ ತಿಂತಾರೆ ಚೆನ್ನಾಗಿ ಮಾಡಿದ್ದೀಯಾ ಅಡುಗೆ ಚೆನ್ನಾಗಿದೆ ನನಗೆ ಕಷ್ಟ ಆಗಿಲ್ಲ ಏನೂ ಕಲಿತಾಗ ಕಲ್ಕೊಂಡೆ ನನಗೆ ಚೆನ್ನಾಗಿ ಬಂತು ಅಂದರೆ ನಾನು ಚೆನ್ನಾಗೇ ಮಾಡ್ತೀನಿ ಇವಾಗಲೂ ಚೆನ್ನಾಗೇ ಮಾಡ್ತೀನಿ ಅಡ್ಗೆಗಳು ಎಷ್ಟೇ ಇದ್ದರೇನು ಜಾಸ್ತಿ ಮಾಡಬೇಕಂದ್ರೆನು ಮಾಡ್ತೀನಿ ಅಡುಗೆ ನನಗೆ ಇಷ್ಟ ನನಗೆ ಇಷ್ಟ ಮಾಡಕ್ಕೆ ಅಡುಗೆ ಮಾಡಬೇಕಂದ್ರೆ ನನಗೆ ಇಷ್ಟನೇ ನಾನು ಮಾಡ್ತೀನಿ ಆದರೆ ಕುಷ್ಕಾ ಕುಷ್ಕಾಗೆ ತಪ್ಪಲೆ ಇಕ್ತೀನಿ ಆದರೆ ಎಣ್ಣೆ ಈರುಳ್ಳಿ ಕುಯ್ಕೊಂಡು ಈರುಳ್ಳಿ ಹಾಕಿ ಕೊತ್ಮೀರಿ ಸೊಪ್ಪು ಚಕ್ಕೆ ಲವಂಗ ಎಲ್ಲ ಹಾಕಿ ನೀರು ಹಾಕಿ ಬಿಡ್ತೀನಿ ನೀರು ಹಾಕಿ ಆಮೇಲೆ ಅಕ್ಕಿ ತೊಳೆದು ಹಾಕ್ತೀನಿ ತೊಳೆದು ಹಾಕಿದ್ಮೇಲೆ ಎಲ್ಲ ನೀರು ನೀರು ಕುದಿದ ಮೇಲೆ ಎಲ್ಲ ನೀರು ಆಗೋಗ್ತಾ ಆಮೇಲೆ ಸಿಮ್ ಮೇಲೆ ಇಕ್ತೀನಿ ಇಕ್ಕಿ ಎಲ್ಲ ಆಗುತ್ತೆ ಪ್ಲೇಟ್ ಮುಚ್ಚಿಬಿಡ್ತೀನಿ ಮುಚ್ಚಿಬಿಟ್ಟು ಆಮೇಲೆ ಕುಷ್ಕಾ ಆಗುತ್ತೆ ಆಮೇಲೆ ಮಟನ್ ಕುಷ್ಕಾ ಮ ಕುರ್ಮಾ ಮಾಡ್ತೀನಿ ಮಟನ್ ತಗೊಂಡು ಬಂದು ಮಟನ್ ತಪ್ಪಲೆನಲ್ಲಿಕ್ಕಿ ಈರುಳ್ಳಿ ಮತ್ತು ಮೊದ್ಲು ತಪ್ಪಲೆ ಇಕ್ತೀನಿ ಆಮೇಲೆ ಈರುಳ್ಳಿ ಹಾಕ್ತೀನಿ ಹಾಕಿ ಆಮೇಲೆ ಪ್ರೈ ಪೇಸ್ಟು ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಹಾಕ್ತೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಕಿ ಆಗಿಬಿಟ್ಟು ಆಮೇಲೆ ಮಟನ್ ಹಾಕ್ತೀನಿ ಆ ಮಟನ್ ಹಾಕಿ ಖಾರ ಪುಡಿ ಧನಿಯಾ ಪುಡಿ ಹಾಕ್ತೀನಿ ಆಮೇಲೆ ಒಂದು ವಿಶಲ್ ಕೊಡ್ತೀನಿ ಆಮೇಲೆ ಅದಾದಮೇಲೆ ಬೇಕ್ಸ್ಬಿಟ್ಟು ಆಮೇಲೆ ಕೊಬ್ಬರಿ ರುಬ್ಕೊತಿನಿ ಕೊಬ್ಬರಿ ರುಬ್ಬಿಟ್ಟು ಕೊತ್ಮೀರಿ ಸೊಪ್ಪು ಟೊಮಾಟ ಎಲ್ಲ ರುಬಿಟ್ಟು ಅದರಲ್ಲಿ ಹಾಕ್ತೀನಿ ಹಾಕಿ ಎಲ್ಲ ಇದಾಗುತ್ತೆ ಬೇಯಿಸಿ ಎಲ್ಲ ಕುದಿತದೆ ಚೆನ್ನಾಗಿ ಕುದಿತದೆ ಕುದಿದ ಮೇಲೆ ಚೆನ್ನಾಗಿ ಅದು ಹಾಕಿ ಇಕ್ಬಿಟ್ಟು ಕುಕ್ಕರ್ನಲ್ಲಿ ತಪ್ಪಲೆನಲ್ಲೇ ಹಾಕಿ ಇಕ್ಕಿ ಬಿಡ್ತೀನಿ ಇಕ್ಕಿ ಆಮೇಲೆ ಚೆನ್ನಾಗಿ ಸಾರು ಬರುತ್ತೆ ಬಂದಿದಮೇಲೆ ಚೆನ್ನಾಗಾಗುತ್ತೆ ಮಟನ್ ಫ್ರೈ ಚೆನ್ನಾಗಿರುತ್ತೆ ಆಮೇಲೆ ಮಟನ್ ಫ್ರೈ ಮಾಡಬೇಕಂದ್ರೆ ಮಟನ್ ಚೆನ್ನಾಗಿ ತೊಳ್ಕೊಬೇಕು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಕೊತ್ಮೀರಿ ಸೊಪ್ಪು ಮೆಣಸು ಕೊತ್ಮೀರಿ ಸೊಪ್ಪು ಈರುಳ್ಳಿ ಎಲ್ಲ ರುಬ್ಕೊಂಡು ತಪ್ಪಲೆಯಿಕ್ಕಿ ಮಟನ್ನೂ ಇಕ್ಕಬೇಕು ಮಟನ್ ಅದ್ರಲ್ಲಿ ಹಾಕಿ ಎಲ್ಲ ಕುದಿದಮೇಲೆ ಮಸಾಲೆ ಹಾಕಬೇಕು ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಬೇಕು ಫ್ರೈ ಮಾಡ್ಕೊಬೇಕು ಆಮೇಲೆ ಕೊಬ್ಬರಿ ಟೊಮಾಟಾ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಟೊಮಾಟಾ ಹಾಕಿ ಅದರಲ್ಲಿ ಬೇಯಿಸಿ ಅದೆಲ್ಲ ಇದಾದಮೇಲೆ ಕುದಿದ್ಮೇಲೆ ಇದು ಹಾಕಬೇಕು ಹಾಕಿ ಆಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ವಿಶಲ್ ಬರುತ್ತೆ ವಿಶಲ್ ಬಂದಮೇಲೆ ಎಲ್ಲ ಇದು ಮಾಡ್ಬೋದು ಆಗುತ್ತೆ ಆಮೇಲೆ ಗ್ರೇ ಗ್ರೇವಿ ಚಿಕನ್ ಮಂಚೂರಿ ಚಿಕನ್ ಫ್ರೈ ಚಿಕನ್ ಫ್ರೈನಲ್ಲಿ ಚೆನ್ನಾಗಿ ಚೆನ್ನಾಗಿ ಚಿಕನ್ ತೊಳ್ಕೊಬೇಕು ತೊಳೆದು ಬಿಟ್ಟು ತಪ್ಪಲೆನಲ್ಲಿ ಎಣ್ಣೆ ಹಾಕಿ ಇಕ್ಬೇಕು ಇಕ್ಕ್ಬಿಟ್ಟು ಚಿಕನ್ನಲ್ಲಿ ಖಾರ ಪುಡಿ ಅದು ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಹಾಕಿ ಆಮೇಲೆ ಖಾರ ಪುಡಿ ಅರ್ಶ್ನ ಹಾಕಿ ಇಕ್ಬೇಕು ಇಕ್ಕಿ ಸ್ವಲ್ಪ ಈರುಳ್ಳಿ ಕೊಯ್ದು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಹಾಕಿದಮೇಲೆ ಸ್ವಲ್ಪ ಮೆಂತ್ಯೆಸೊಪ್ಪು ಹಾಕಿ ಇದು ಮಾಡಬೇಕು ಮೆಂತ್ಯೆ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಎರಡು ಮೆಣಸಿನಕಾಯಿ ಹಾಕಬೇಕು ಕ್ಯಾಪ್ಸಿಕಂ ಸ್ವಲ್ಪ ಹಾಕಬೇಕು ಹಾಕಿದಮೇಲೆ ಚೆನ್ನಾಗಿ ಇದು ಮಾಡಬೇಕು ಫ್ರೈ ಚೆನ್ನಾಗಿ ಕುದಿದಮೇಲೆ ಚೆನ್ನಾಗಿ ಸಿಮ್ ಮೇಲೆ ಇಕ್ಬೇಕು ಇಕ್ಬಿಟ್ಟು ಚೆನ್ನಾಗಿ ಇದು ಫ್ರೈ ಆಗಬೇಕು ಆಮೇಲೆ ಸ್ವಲ್ಪ ಖಾರ ಪುಡಿ ಇನ್ನು ಧನಿಯಾ ಪುಡಿ ಸ್ವಲ್ಪ ಹಾಕಬೇಕು ಹಾಕಿದಮೇಲೆ ಎಲ್ಲ ಮಾಡಬೇಕು ಚೆನ್ನಾಗಿರುತ್ತೆ ಗೋಬಿ ಚಿಕನ್ ಫ್ರೈ ಆಗುತ್ತೆ ಚಿಕನ್ ಚಿಲ್ಲಿ ಅಂದರೆ ಚಿಕನ್ ಚೆನ್ನಾಗಿ ತೊಳ್ಕೊಬೇಕು ಈರುಳ್ಳಿ ಕೊಯ್ಬೇಕು ಕೊಯ್ಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ಚಿಕನ್ ಚಿಲ್ಲಿಗೆ ಸ್ವಲ್ಪ ಮೆಂತ್ಯೆ ಸೊಪ್ಪು ಹಾಕಬೇಕು ಚಿಕನ್ ಮಾಡಬೇಕಂದ್ರೆ ಚಿಕನ್ ಚಿಲ್ಲಿ ಮಾಡಬೇಕು ಆದರೆ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಹಾಕಬಾರದು ಚೆನ್ನಾಗಿ ಇದರಲ್ಲಿ ಇಕ್ಬೇಕು ಆದರೆ ಚೆನ್ನಾಗಿ ಫ್ರೈ ಆದಮೇಲೆ ಬೇಕು ನಮ್ಮ ನಮ್ಮ ತಾಯಿ ಅವ್ರಿಗೆ ಎಲ್ಲ ಇಷ್ಟ ಬರುತ್ತೆ ಇಷ್ಟ ಎಲ್ಲಾರಿಗೂ ಚೆನ್ನಾಗಿದೆ ಅಂತಾರೆ ಆದರೆ ನಮ್ಮ ಅಡುಗೆ ನಮಗೆ ಆರಾಮ ಕಾಣ್ಸು ಚೆನ್ನಾಗಿ ಕಾಣಿಸುತ್ತೆ ನಮಗೆ ಇಷ್ಟಯಿದೆ ಆದರೆ ಮಾಡಿದ್ದೀನಿ ನಾನು ಇನ್ನು ಇಷ್ಟ ಇದೆ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಚೆನ್ನಾಗಿ ನಾನು ಏನೋ ಮಾಡಿದ್ದೀನಿ ಅದಕ್ಕೆ ನನಗೆ ಇಷ್ಟ ಇದೆ ಇಲ್ಲ ಗೊತ್ತಿಲ್ಲ ಚನ್ನಾ ಆಮೇಲೆ ಚಿಕನ್ಗೆ ಸ್ವಲ್ಪ ಖಾರ ಪುಡಿ ಜಾಸ್ತಿನೆ ಹಾಕಬೇಕು ಇದು ಕಟ್ ಟೈಮ್